ಹಲೋ ನಮಸ್ತೆ ಮೇಡಮ್ ನಾನು ಕೀರ್ತಿ ಅಂತ ಬಾಗೇಪಲ್ಲಿ ರೋಡಿಂದ ಮಾತಾಡ್ತಾ ಇದ್ದೀನಿ ಪೂಜಾ ಅವರಾ ನಮಸ್ತೆ ಮೇಡಮ್ ಏನಂತ ಹೇಳಿದ್ರೆ ಮದುವೆ ಇತ್ತು ಶ್ರೀದೇವಿ ಕನ್ವೆನ್ಷನ್ ಹಾಲಲ್ಲಿ ಅದಕ್ಕೋಸ್ಕರ ನಿಮ್ಮ ಪಲ್ಲವಿ ಹೂವಿನ ಅಲಂಕಾರ ಮನೆ ಇದೆಯಲ್ಲ ಅದರಿಂದ ನಮಗೆ ಫೆಸಿಲಿಟಿ ಬೇಕಾಗಿತ್ತು ಅದಕ್ಕೋಸ್ಕರ ನಮ್ಮ ರಿಲೇಟಿವ್ ಒಬ್ಬರು ನಿಮ್ಮ ಫೋನ್ ನಂಬರನ್ನು ಕೊಟ್ಟರು ಮೇಡಮ್ ಅದಕ್ಕೋಸ್ಕರ ಫೋನ್ ಮಾಡಿದೆ ಕಾರ್ಯಕ್ರಮ ಇಪ್ಪತ್ತೇಳರ ಸಾಯಂಕಾಲ ಆರತಕ್ಷತೆ ಇದೆ ಹಾಗೂ ಇಪ್ಪತ್ತೆಂಟರದ್ದು ಬೆಳಗ್ಗೆ ಮದುವೆ ಇರೋದು ಮೇಡಮ್ ಇಲ್ಲ ಮೇಡಮ್ ನಮಗೆ ಎರಡೂ ದಿನ ಬೇರೆ ಬೇರೆ ರೀತಿಯ ಅಲಂಕಾರ ಬೇಕಿತ್ತು ಇಪ್ಪತ್ತೇಳಕ್ಕೆ ಈಗಿನ ಕಾಲಕ್ಕೆ ಸರಿಯಾಗಿ ಅಲಂಕಾರ ಬೇಕಿತ್ತು ಇಪ್ಪತ್ತೆಂಟಕ್ಕೆ ಸಾಂಪ್ರದಾಯಿಕವಾಗಿ ಇರೋ ಹಾಗೆ ಅಲಂಕಾರ ಮಾಡಿಕೊಡ್ಬೇಕಿತ್ತು ಮೇಡಮ್ ಹಾಂ ಇಪ್ಪತ್ತೇಳನೇ ತಾರೀಖಿದೆಯಲ್ಲ ಮ್ಯಾಮ್ ಆರತಕ್ಷತೆಗೆ ನಮಗೆ ಆರ್ಕಿಡ್ ಅಂತ ಹೇಳಿದರೆ ಬಿಳಿ ಹೂವಿನಿಂದ ಮಾಡಿಕೊಡ್ಬೇಕಿತ್ತು ನೀವು ಬಿಳಿ ಕಲರ್ ಇರೋವಂಥ ಥೀಮನ್ನು ಇಟ್ಕೊಂಡಿದ್ದೀವಿ ಹಾಗೆ ಇಪ್ಪತ್ತೆಂಟರ ಮದುವೆ ದಿನ ಇದೆಯಲ್ಲ ಆವತ್ತು ಸಾಂಪ್ರದಾಯಿಕವಾಗಿ ಅಂತ ಹೇಳಿದರೆ ಸ್ವಲ್ಪ ಗ್ರೀನ್ ಆಗಿ ಹಸಿರು ಬಣ್ಣವಾಗಿ ಮತ್ತು ಗುಲಾಬಿಗಳಿಂದ ನೀವು ಅಲಂಕಾರವನ್ನು ಮಾಡಿಕೊಡ್ಬೇಕಾಗಿತ್ತು ನಮಗೆ ಹಾಂ ಮೇಡಮ್ ಏನು ಅಂತ ಹೇಳಿದ್ರೆ ಇದು ಎರಡೂ ದಿನ ಹಾಂ ಮೇಡಮ್ ಹೇಳಿ ಓಹ್ ಹೌದಾ ಮೇಡಮ್ ಖಂಡಿತ ನಮಗೆ ಅದು ಪಲ್ಲಕ್ಕಿದು ನಾವು ಯೋಚನೆ ಮಾಡಿಕೊಂಡಿದ್ವಿ ಅದು ಕೂಡ ಬೇಕಿತ್ತು ಅದು ಕೂಡ ಮದುವೆ ದಿನ ಅಂತ ಹೇಳಿದರೆ ಇಪ್ಪತ್ತೆಂಟನೇ ತಾರೀಖು ಇದ್ದರೆ ಒಳ್ಳೆಯದು ಮೇಡಮ್ ಅದು ಕೂಡ ರೆಡಿ ಮಾಡಿಕೊಡಿ ಐವತ್ತು ಸಾವಿರ ಆಗುತ್ತಾ ಮೇಡಮ್ ಐವತ್ತು ಸಾವಿರ ಸ್ವಲ್ಪ ಜಾಸ್ತಿ ಆಗತ್ತಾ ಅಂತ ಆ್ಯಕ್ಚುಲಿ ನಮ್ಮ ಬಜೆಟ್ ಒಂದು ನಲವತ್ತರಿಂದ ನಲವತ್ತೈದು ಸಾವಿರದ ತನಕ ಅಂತ ಅನ್ಕೊಂಡಿದ್ವಿ ಸ್ವಲ್ಪ ಏನಾದರೂ ಕಡಿಮೆ ಮಾಡಕ್ಕೆ ಆಗತ್ತಾ ನೋಡ್ತೀರಾ ಮೇಡಮ್ ಓಹ್ ಹೌದಾ ಸರಿ ಮೇಡಮ್ ಆಯಿತು ನೋಡಿ ಹೇಗಾಗತ್ತೆ ಅಂತ ಎಲ್ಲಾದರೂ ಸ್ವಲ್ಪ ಸಾಧ್ಯ ಆದರೆ ಕನ್ಸೆಷನ್ ಮಾಡಿಕೊಡಿ ಆಯಿತಾ ಹಾಂ ನಾ ಇಪ್ಪತ್ತಾರನೇ ತಾರೀಖು ಹಾಗೆ ನಿಮ್ಮವರನ್ನು ಒಂಚೂರು ಕಳಿಸಿಕೊಡಿ ನಾವು ಯಾವ ಜಾಗನೆಲ್ಲ ತೋರಿಸ್ತೀವಿ ಆಯಿತಾ ಹಾಂ ಇಪ್ಪತ್ತೇಳನೇ ತಾರೀಖು ಸಾಯಂಕಾಲ ಅಂತ ಹೇಳಿದರೆ ಏಳು ಗಂಟೆಯಿಂದ ನಮ್ಮ ಕಾರ್ಯಕ್ರಮ ಶುರು ಆಗುತ್ತೆ ಹಾಗಾಗಿ ಎಲ್ಲ ಸಂಬಂಧಿಕರೆಲ್ಲ ಅದಕ್ಕೆ ಮುಂಚೆಯೇ ಬರಕ್ಕೆ ಶುರು ಮಾಡಿರ್ತಾರೆ ಅದಕ್ಕೋಸ್ಕರ ನೀವು ಒಂದು ಐದು ಗಂಟೆ ಒಳಗೆ ಎಲ್ಲ ಅಲಂಕಾರನ ರೆಡಿ ಮಾಡಿಕೊಟ್ಟರೆ ನಮಗೆ ಒಳ್ಳೆಯದು ಮೇಡಮ ಓಹ್ ಹೌದಾ ತುಂಬ ಒಳ್ಳೆಯದಾಯ್ತು ಮೇಡಮ್ ನಾನು ನಿಮಗೆ ವಾಟ್ಸ್ಯಾಪ್ ಮುಖಾಂತರ ಎಲ್ಲ ಡೀಟೈಲ್ಸ್ ಮತ್ತು ವಿಳಾಸವನ್ನು ಕೂಡ ಕಳಿಸ್ತೀನಿ ನಿಮ್ಮಿಂದ ತುಂಬ ಉಪಕಾರ ಆಯಿತು ಮೇಡಮ್ ಬೇರೆ ಏನಾದರೂ ಇದ್ದರೆ ಹಾಗೆ ನಾನು ಫೋನ್ ಮಾಡಿ ನಿಮಗೆ ತಿಳಿಸ್ತೀನಿ ಆಯಿತಾ ಆಯಿತು ಸರಿ ಮೇಡಮ್ ಇಡ್ತೀನಿ ಧನ್ಯವಾದ